ನಾನು ನನ್ನ ಮಾತೃ ಭಾಷೆಯಲ್ಲದ ಬೇರೆದೆ ಯಾವ್ದು ಪುಸ್ತಕವನ್ನು ಓದಿದ್ದೀರ ಅಂದರೆ ನಾನು ಮರಾಠಿ ಭಾಷೆಯಲ್ಲಿರುವಂತಹ ಉಚಲ್ಯ ಅನ್ನುವ ಅನುವಾದಿತ ಕಾದಂಬರಿಯನ್ನ ನಾನು ಓದಿದಿನಿ ಆ ಕಾದಂಬರಿ ತುಂಬ ಉತ್ತಮವಾದ ಕಾದಂಬರಿ ಅಂತ ನಾನು ಹೇಳ್ಬಹುದು ಅದು ಲಕ್ಷ್ಮಣ ರಾವ್ ಗಾಯಕ್ವಾಡ್ ಅವರ ಕೃತಿ ಇನ್ನು ಕನ್ನಡದಲ್ಲಿ ಅಂದರೆ ನನ್ನ ಮಾತೃಭಾಷೆ ಕನ್ನಡ ಆಗಿರೋದರಿಂದ ಅದರಲ್ಲಿ ಎಲ್ಲರು ಸಹ ಓದಲೇ ಬೇಕಾದಂತಹ ಪುಸ್ತಕ ಅಂದರೆ ನಂಗೆ ಮಲೆಗಳಲ್ಲಿ ಮದುಮಳೊ ಮದುಮಗಳು ಆಗಿರ್ಬೌದು ನೆನಪಿನ ದೋಣಿಯಲ್ಲಿ ಆಗಿರಬಹುದು ಇನ್ನು ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಆಗಿರ್ಬೌದು ಹೀಗೆ ಸು ಹಲವಾರು ಪುಸ್ತಕಗಳಿದಾವೆ ಅದರಲ್ಲೂ ಸಾರಾ ಅಬೂಬಕ್ಕರವರ ವಜ್ರಗಳು ಅನ್ನುವಂಥ ಪುಸ್ತಕ ಎಲ್ಲರು ಸಹ ಓದಲೇ ಬೇಕಾದಂತಹ ಪುಸ್ತಕ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯವಾಗಿದೆ